ಹಲೋ ಹೇಳಿ ಮೇಡಮ್ ಯಾರು ನೀವು ಏನಾಗಬೇಕಿತ್ತು

ಯಾರು ಮೇಡಮ್ ನೀವು ಏನಾಗಬೇಕಿತ್ತು ನಾನು ಡಾಕ್ಟ್ರು ಶ್ರೀದೇವಿ ಮಾತಾಡ್ತ ಇರೋದು ಹಾಂ ಏನು ಮೇಡಮ್ ನಿಮ್ಮ ಹೆಸ್ರು ಹಾಂ ಏನು ಪ್ರಾಬ್ಲಮ್ ಮೇಡಮ್

ಯಾವ ಟ್ಯಾಬ್ಲೆಟ್ ತೊಗೊಂಡ್ರಿ ಮೇಡಮ್ ನೀವು ಎಷ್ಟು ದಿನದಿಂದ ಇಸ್ ಇತ್ತು ಮೇಡಮ್ ನಿಮಗ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಈಗ ರಿಯಾಕ್ಷನ್ ಆದ್ಮೇಲೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಮೇಡಮ್ ಬೇರೆ ಏನಾದರೂ ತಿಂದಿದ್ರಾ ಫುಡ್ ಪಾಯ್ಸನ್ ಥರ ಆಗೋಕ್ಕೆ ಮತ್ತೆ ಏನಕ್ಕೆ ಆಯಿತು ಮೇಡಮ್ ಅದು ಗ್ಯಾಸ್ಟ್ರಿಕ್ ಟ್ಯಾಬ್ಲೇಟೇ ಅಲಾ ಅಲ್ಲ ನೀವೇನಾದರೂ ತಿಂದಿರಬೇಕು ಅದಕ್ಕೆ ಹಂಗೆ ಆಗಿರಬೇಕು ಅನ್ಸುತ್ತೆ ನೀವು ಹೊರಗಡೆ ಜಂಕ್ ಫುಡ್ಸ್ ಏನಾದರೂ ತಿಂದಿದ್ರಾ ಹಾಂ ಅದಕ್ಕೆ ನಿಮಗ್ ಫುಡ್ ಪಾಯ್ಸನ್ ಥರ ಆಗಿದೆ ಅನ್ಸುತ್ತೆ ಹಾಂ ನಾನು ಬೇರೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ ಬಿಡಿ ನಿಮಗೆ ಕ್ಲಿನಿಕ್ಕಿಗೆ ಬನ್ನಿ ಮೇಡಮ್ ಕ್ಲಿನಿಕ್ಕಿಗೆ ಬನ್ನಿ ಬೇರೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ ಎಮ್ ಜಿ ರೋಡು ಯೂರೋ ಕಿಡ್ಸ್ ಆಪೋಸಿಟ್ಟು ಸರಿ ಮೇಡಮ್ ಆಯ್ತು